ನಾನು ನೋಡ್ತಿರೊ ಹಂಗೆ ನಮ್ಮ ಭಾರತದಲ್ಲಿ ಆರೋಗ್ಯ ರಕ್ಷಣೆ ವಿತರಣೆ ತುಂಬ ರೀತಿಯಾಗಿ ವ್ಯವಸ್ಥೆ ಆಗಿದೆ ಸಾವಿರದ ಒಂಬೈನೂರ ನಲ್ವತ್ತರಲ್ಲಿ ಎಲ್ಲ ತರದಹ ಕಾಯಿಲೆಗಳಿಗೂ ಕೂಡ ಶಿಫಾರಸ್ಸು ತಡೆಗಟ್ಟುವಂತಹ ಮತ್ತು ಗುಣಪಡಿಸುವಂತಹ ಆರೋಗ್ಯ ಸೇವೆಯನ್ನು ನಮ್ಮ ಸರ್ಕಾರ ನೀಡ್ತಾ ಇದೆ ಹಾಗೆ ಸರ್ಕಾರಿ ಆಗಿರ್ಬೌದು ಖಾಸಗಿ ವಲಯದಲ್ಲಿ ಆಗಿರ್ಬೌದು ಕೂಡ ಎಲ್ಲರೂ ಅವರ ಪ್ರಾಮುಖ್ಯತೆಯನ್ನು ಅವ್ರು ಪಡೀತಾ ಇದ್ದಾರೆ ಇಲ್ಲಿ ಸರ್ಕಾರಿ ಆಗಿರ್ಬೌದು ಮತ್ತು ಸರ್ಕ್ ಇದು ಖಾಸಗಿ ಆಗಿರ್ಬೌದು ಲಾಭನೇ ಇದೆ ಲಾಭನ ಪೂರೈಕೆಯಿಂದಾನೆೇ ಅವರು ಒದಗಿಸ್ತಾ ಇದ್ದಾರೆ ಆರೈಕೆಯ ಗುಣಮಟ್ಟ ತುಂಬ ಲಾಭವಾಗಿದೆ ಔಷಧಿಗಳನ್ನ ಕೂಡ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಹಿಂಡಿಯಾ ಎಲ್ತ್ ಕೇರಿ ಸಿಸ್ಟಮ್ಮ ತುಂಬ ಚೆನ್ನಾಗಿದೆ ಎಲ್ಲ ತರಹದ ವ್ಯವಸ್ಥೆ ಹಾಗೂ ಗುಣಪಡಿಸುವಂತಹ ಒಳ್ಳೆಯ ಸಿಸ್ಟಮ್ ಬಂದಿದೆ ಇಂಡಿಯಾದಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ದೇಶದ ಆರೋಗ್ಯ ಮತ್ತು ಸ ಅವರ ವ್ಯವಸ್ಥೆಯನ್ನು ಅವ್ರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ ಮಿಶ್ರ ಆರೋಗ್ಯ ವ್ಯವಸ್ಥೆ ತುಂಬ ಪ್ರಾಮುಖ್ಯತೆಯ ಒಂದು ಮಾಹಿತಿನ ಪ್ರಸ್ತುತ ಪಡಿಸ್ತಿದೆ ನಮ್ಮ ರಾಜ್ಯಗಳಲ್ಲಿ ವಿವಿಧ ತರದಹ ಪರೀಕ್ಷೆಗಳಾಗಿರ್ಬೌದು ಇನ್ನೂ ಹೆಚ್ಚಿನ ಅಂಥದ್ದು ಎಲ್ಲದನ್ನು ಕೂಡ ಅವರು ಪ್ರದರ್ಶಿಸುತ್ತಾ ಇದ್ದಾರೆ ಆರೋಗ್ಯ ಮತ್ತು ಅಭಿವೃದ್ಧಿ ಸನ್ನಿವೇಶ ತುಂಬ ವ್ಯಾಪಕವಾಗಿದೆ ವೈವಿಧ್ಯತೆಯನ್ನು ಕೂಡ ಹೊಂದಿದೆ